ವಿಜಯಲಕ್ಷ್ಮೀ ಅವರಾ ನಮಗೆ ಬೆಳಿಗ್ಗೆ ಸ್ವಲ್ಪ್ ನಾಷ್ಟಾ ಬೇಕಿತ್ತು ಮತ್ತೆ ಮಧ್ಯಾಹ್ನ ಊಟ ಯಾವ ಥರ ಎಲ್ಲ ಊಟ ಸಿಗುತ್ತೆ ನಿಮ್ಮ ರೆಸ್ಟೋರೆಂಟಲ್ಲಿ

ಹಾಂ ಮೇಡಮ್ ಹಾಂ ಊಟದಲ್ಲಿ ಯಾವ ಯಾವ ಥರ ಊಟ ಸಿಗುತ್ತೆ ಹಾಂ ಮ್ಯಾಮ್

ಹಾಂ ಮೇಡಮ್ ಹಾಂ ಮ್ಯಾಮ್ ಚಪಾತಿ ರೊಟ್ಟಿ ಊಟ ಸಿಗಲ್ವ ಮೇಡಮ್

ಹಾಂ ಮೇಡಮ್ ಹೌದಾ ಮೇಡಮ್ ಹ್ಞೂ ಮುದ್ದೆ ಏನಾದರೂ ಸಿಗುತ್ತಾ ನಿಮ್ಮ ರೆಸ್ಟೋರೆಂಟಲ್ಲಿ ಹಾಂ ನೈಟ್ ಸಿಗುತ್ತಾ ಸಿಗುತ್ತಾ ಮ್ಯಾಮ್ ಚೆನ್ನಾಗಿರುತ್ತಲಾ ಎಲ್ಲ ಟೇಸ್ಟ್ ಎಲ್ಲ ಆರ್ಡ್ರು ಮಾಡಿದರೆ ಕಟ್ಟಿ ಕಳಿಸಿ ಹಾಂ ಮೇಡಮ್ ಪರ್ವಾಗಿಲ್ಲ ಚೆನ್ನಾಗಿದೆ ಅಂದರೆ ನಾವು ಯಾವ ಐಟಮ್ ಬೇಕಂತ ಹೇಳಿದ್ರೆ ನೀವು ಮನೆಗೆ ಡ ಕಳಿಸ್ಕೊಡ್ತೀರಾ ಅದಕ್ಕೆ ಹ್ಞೂ ಚಾರ್ಜ್ ಏನಾದರೂ ಜಾಸ್ತಿ ಕೊಡ್ಬೇಕಾ ಅದುಕ್ಕೆ ಹಾಂ ಓಕೆ ಮೇಡಮ್

ಓಕೆ ಮೇಡಮ್ ಅದೇ ಬೆಳಿಗ್ಗೆ ನಮಗೆ ಐದು ನಾ ಅಂದರೆ ಐದು ಮಂದಿಗೆ ಅಂತಂದರೆ ನಾಷ್ಟಾ ಬೇಕು ಮೇಡಮ್ ಎರಡು ಪ್ಲೇಟ್ ದೋಸೆ ಮೂರು ಪ್ಲೇಟ್ ಇಡ್ಲಿ ಆದರೆ ಸಾಕು ಮತ್ತೆ ಮಧ್ಯಾಹ್ನ ಇಲ್ಲ ಇಲ್ಲ ಡೆಲಿವರಿನೇ ಕಳಿಸ್ಬಿಡ್ರಿ ಬರೋಕ್ಕಾಗಲ್ಲ ವರ್ಕ್ ಇರುತ್ತಲ್ಲ ಹಾಂ ಮತ್ತೆ ಮಧ್ಯಾಹ್ನ ರೊಟ್ಟಿ ಚ ಮತ್ತು ಚಪಾತಿ ಊಟ ಇದ್ದರೆ ಕಳಿಸ್ಕೊಡ್ರಿ ಅದೊಂದು ಮೂರು ಪ್ಲೇಟ್ ಅದೊಂದು ಮೂರು ಪ್ಲೇಟು ಪಲ್ಯ ಎಲ್ಲ ಸಿಗುತ್ತಲ್ಲ ಅದರಲ್ಲಿ ಒಂದು ಎರಡು ಮೂರು ಥರ ಪಲ್ಯೆ ಹ್ಞೂ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಲಾ ನಿಮ್ಮ ರೆಸ್ಟೋರೆಂಟಲ್ಲಿ ಕೇಳ್ಪಟ್ಟೆ ನಾನು ಹ್ಞೂ ಚೆನ್ನಾಗಿರುತ್ತೆ ಅಂತ ಹೇಳ್ದ್ರು ಅದಕ್ಕೇ ನಾವು ಬರೋಕ್ಕಾಗಲ್ಲ ಹಂಗೇ ಡೆಲ್ವರಿ ಮಾಡ್ಸ್ಕೊಂಡ್ರೆ ಆಯಿತು ಇಲ್ಲೇ ಊಟ ಮಾಡಕ್ಕೆ ಅಂತ್ಹೇಳಿ ನಾನು ಕಾಲ್ ಮಾಡಿದ್ದು ಹ್ಞೂ ಓಕೆ ಮೇಡಮ್ ಹ್ಞೂ ಓಕೆ ಮೇಡಮ್ ಕೊಡ್ತೀವಿ ಹಾಂ ಓಕೆ ಮೇಡಮ್ ಕೊಡ್ತೀವಿ ಸ್ವಲ್ಪ ಬಿಸಿಯಾಗಿರಲಿ ಮೇಡಮ್ ಮಧ್ಯಾಹ್ನ ಊಟ ಎಲ್ಲ ಹ್ಞೂ ಮೊಸ್ರು ಮೊಸ್ರುನೂ ಕಳಿಸಿ ಮತ್ತೆ ಮರಿಬೇಡಿ ಹ್ಞೂ ಹ್ಞೂ ತ್ಯಾಂಕ್ ಯು